ಇಂದು ಕರ್ನಾಟಕ ರಾಜ್ಯದ ಉದ್ಯಮ ಲೋಕದಲ್ಲಿ ಮನೋರಂಜನೆ ಎನ್ನುವ ಉದ್ಯಮ ತುಂಬ ಭಾಳ ಮಟ್ಟದಲ್ಲಿ ಬೆಳೆಯುತ್ತಿದೆ ಏಕೆಂದರೆ ಈಗ ಬರುತ್ತಿರುವಂಥ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಬರುತ್ತಿರುವಂಥ ಚಾನಲ್ಗಳಾಗಲಿ ಅಥವಾ ಕೇಬಲ್ ನೆಟ್ವರ್ಕ್ಗಳಾಗಲಿ ಅಥವಾ ಫೇಸ್ಬುಕ್ ಅನ್ನುವ ಒಂದು ಡಿಜಿಟಲ್ ತಂತ್ರಜ್ಞಾನವು ತುಂಬ ವಿವಿಧ ರೀತಿಯಲ್ಲಿ ಅವಕಾಶಗಳನ್ನು ಕೊಡುತ್ತಿರುತ್ತದೆ ಅದನ್ನು ಬಳಸಿಕೊಂಡು ಅದಕ್ಕಿರುವ ಅಥವಾ ಕೆಲವು ಕಿರುಚಿತ್ರಗಳನ್ನು ಶೇರ್ ಮಾಡಿಕೊಂಡು ಸಹಿತ ಈ ಮನೋರಂಜನಾ ಲೋಕದಲ್ಲಿ ಬೆಳೆಯಲು ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ತುಂಬ ಅನುಕೂಲಕರವಾಗಿದೆ